ಅಲೋ ನಮಸ್ಕಾರ ಮಹೇಶ್ ಅವ್ರ್ಗೆ ಸರ್ ಏನಿಲ್ಲ ನನ್ನೆಸ್ರು ಲಕ್ಷ್ಮಣ ಅಂತೇಳಿ ಇಲ್ಲೇ ಕೊಪ್ಪಳ ಭಾಗ್ಯ ನಗರದಿಂದ ಮಾತಾಡಕತ್ತೀನಿ ನಮ್ಗ ಒಂದು ಮನೆಗೆ ಫ್ರಿಜ್ ಬೇಕಾಗಿತ್ತು ಸರ್ ನಮ್ಗ ಹತ್ತತ್ರ ಒಂದಾ ಇಪ್ಪತ್ತು ಎರಡರಿಂದ ಇಪ್ಪತೈದು ಸಾವಿರದ ಒಳಗಡೆ ಸರ್ ಡಬಲ್ ಡೋರ್ ಇದ್ರ ಅಡ್ಡಿಲ್ಲ

ಓಕೆ ಕಲರ್ ಗ್ರೀನ್ ಕಲ್ಲರ್ ಅಂದ್ರ ಭಾಳ ಚಲೋ ಅದ ಗ್ರೀನ್ ಹಾಂ

ನೋಡಿ ಸರ್ ಯಾವ ಥರ ಗ್ರೀನ ಹತ್ರತ್ರ ಬ್ಲ್ಯಾಕ್ ಇದ್ದರೂ ಅಡ್ಡಿಲ್ಲ ನಂಗೆ ಆಗತ್ತೆ ಆ ಹಾಂ ಕಂಡೀಶನ್ ಚೆನ್ನಾಗಿದೆ ಸರ

ಹಾಂ ಹಾಂ ಓ ಆಫರ್ ಇದಿಯ ಸರ್ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಎಷ್ಟು ಆಗತ್ತೆ ಸರ್ ಈಗ ಇಪ್ಪತೈದಕ್ಕೆ ಟ್ವೆಂಟಿ ಟ್ವೆಂಟಿ ಟ್ವೆಂಟಿ ತ್ರೀ ಮಟ್ಟ ಆಗ್ಬೋದಾ ಇಲ್ಲ ಕ್ಯಾಶ್ ಮಾಡಿ ಬಿಡ್ತೀವಿ ಡೈರೆಕ್ಟ ಸೊಲ್ಪ್ ಅರ್ಜೆಂಟ್ ಬೇಕಾಗ್ಯದ್ರಿ ನಮ್ಮ ಮಿಸ್ಸಸ್ ಕೇಳ್ತಾ ಇದಾರೆ ಹೀಗಾಗಿ ಬೇಗ ಬೇಕಾಗಿದೆ ಇನ್ನೊಂದು ಎರಡು ದಿವಸದಲ್ಲಿ ಅದನ್ನ ಪರ್ಚೆಸ್ ಮಾಡಬೇಕು ಅಂತ ಸರ್ ಎಲ್ಲಿ ಅಡ್ರೆಸ್ ಎಲ್ಲಿ ಬರೋದು ಸರ್ ಇದು ಐಶ್ವರ್ಯ ಪಾರ್ಕ್ ಅಲ್ಲ ಹಾಂ ಅಲ್ಲೇ ಇದಿಯಾ ಓಕೆ ಸರ್ ಆಗಲಿ ಬರ್ತಿವಿ ಸರ್ ಹಾಂ ಓಕೆ ಹ್ಞೂ ಬರ್ತಿವಿ ಸರ್ ಬಂದು ಭೇಟಿ ಆಗ್ತೀವಿ ತ್ಯಾಂಕ್ ಯು ಸರ್